ಬದುಕಿನಲ್ಲಿ ನಮಗೆ ವಿವಿಧ ವಿಷಯಗಳು ನಮಗೆ ಅತಿ ಮುಖ್ಯವಾಗಿರುತ್ತದೆ ಮೊದಲಿಗೆ ಆಹಾರ ಆರೋಗ್ಯ ಶಿಕ್ಷಣ ಹಣ ಸಂಬಂಧ ಆರೋಗ್ಯದಿಂದ ನಮ್ಮ ಜೀವನವು ಸ್ವಚ್ಛವಾಗಿ ಶುಭ್ರವಾದ ತರಕಾರಿಗಳನ್ನು ಸೇವಿಸಿ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ನೋಡಿಕೊಂಡು ಮುಂದೆ ಬೆಳೆದಂತೆ ನಮ್ಮ ಶಿಕ್ಷಣವನ್ನು ಹೆಚ್ಚಿನದಾಗಿ ಚೆನ್ನಾಗಿ ಪರಿಣಾಮಕಾರಿಯಾಗಿ ಅದನ್ನು ಯಶಸ್ವಿಗೊಳಿಸಬಹುದು ಒಂದು ಸಾರಿ ಶಿಕ್ಷಣವನ್ನು ಮುಗಿಸಿ ನಮ್ಮ ಜೀವನವನ್ನು ನಡೆಸಲು ಕೆಲಸಕ್ಕೆಂದು ಹೋದರೆ ನಾವು ಅಲ್ಲಿ ಆಹಾರದ ಕೊರತೆಯಿಲ್ಲದೆ ಹಣವನ್ನು ಗಳಿಸಬಹುದು ಆಹಾರದ ಕೊರತೆಯನ್ನು ನೀಗಿಸಲು ನಾವು ಕೆಲಸವನ್ನು ಮಾಡುತ್ತೇವೆ ಎಲ್ಲರು ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎನ್ನುವುದು ಕೆಲಸದಿಂದ ನಾವು ಕಲಿಯಬಹುದು ಕೆಲಸ ಮಾಡಿದರೆ ನಮಗೆ ಆಹಾರ ನಮಗೆ ದೊರೆಯುತ್ತದೆ ಆದ್ದರಿಂದ ಕೆಲಸವು ಅತೀ ಮುಖ್ಯ ಆಹಾರವು ಇನ್ನೂ ಮುಖ್ಯವಾಗಿರುತ್ತದೆ ನಮ್ಮ ಕೆಲಸದಿಂದ ಹಣವನ್ನು ಗಳಿಸಿ ನಮಗೆ ಬೇಕಾದ ಸೌಲಭ್ಯಗಳನ್ನು ನಾವು ಪಡೆದುಕೊಳ್ಳಬಹುದು ನಮಗೆ ಒಂದು ವಸತಿ ಇರಬೇಕೆಂದು ಎಲ್ಲರೂ ಇಚ್ಛಿಸುತ್ತಾರೆ ಅದರಂತೆ ನಾವು ದುಡಿದ ಕೆಲಸ ಮಾಡಿದಂತಹ ಹಣವನ್ನು ಗಳಿಸಿ ಒಂದು ನಮ್ಮದೇ ಆದ ವಸತಿಯು ಇರಬೇಕು ಎಂದು ಎಲ್ಲರೂ ಬಯಸುತ್ತಾರೆ ಆದ್ದರಿಂದ ವ್ ವಸತಿಯು ಅತೀ ಮುಖ್ಯ ಹಣವನ್ನು ನಾವು ಸಂಪಾದಿಸಿ ಮುಂದಿನ ಜೀವನವನ್ನು ಮುಂದುವರೆಸಲು ಹಣವೂ ಸಹ ಅತೀ ಮುಖ್ಯ ಸಂಬಂಧಗಳು ಇನ್ನೂ ಮುಖ್ಯ ನಾವು ಕಷ್ಟದಲ್ಲಿರುವಾಗ ನಮ್ಮ ಸಂಬಂಧಿಕರು ಬಂದು ನಮಗೆ ಸಹಾಯವನ್ನು ಮಾಡುತ್ತಾರೆ